ನಾನು ಐಫೋನ್ ಲೆವೆನ್ ಪ್ರೋ ಮ್ಯಾಕ್ಸ್ ಬಗ್ಗೆ ಹೇಳ್ತಿದ್ದೀನಿ ಸ್ಕ್ರೀನ್ ಸೈಜ್ ಏನಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸು ಸೂಪರ್ ರೆಟಿನಾ ಎಕ್ಸ್ ಡಿ ಆರ್ ಯು ಸಿ ಪಿ ಯು ಹೇಗೆ ಅಂದರೆ ಏ ತರ್ಟೀನ್ ಬಯೋನಿಕ್ ಆ ಸ್ಟೋರೇಜ ತ್ರೀ ಸ್ಟೋರೇಜ್ಸ್ ಲೈಕ್ ಸಿಕ್ಸ್ಟಿ ಫೋರ್ ಜಿ ಬಿ ಸಿಗುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸಿಗುತ್ತೆ ಫೈ ಟ್ವಲ್ ಜಿ ಬಿ ಸಿಗುತ್ತೆ ರೇರ್ ಕ್ಯಾಮ್ರಾಸ್ ಟ್ವಲ್ ಎಮ್ ಪಿ ವೈಲ್ಡ ಟ್ವಲ್ ಎಮ್ ಪಿ ಅಲ್ಟ್ರಾ ವೈಲ್ಡ್ ಟ್ವಲ್ ಎಮ್ ಪಿ ಟೆಲಿ ಫೋಟಿಕ್ ಇಷ್ಟು ಕೆಪ್ಯಾಸಿಟಿ ಇರುತ್ತೆ ಫ್ರೆಂಟ್ ಕ್ಯಾಮ್ರಾ ಲೆಕ್ಕ ತಗೊಂಡ್ರೆ ಟ್ವಲ್ ಎಮ್ ಪಿ ಮೆಗಾ ಫಿಕ್ಸೆಲ್ ಇರುತ್ತೆ ಬ್ಯಾಟ್ರಿ ಲೈಫು ಲೆವೆನ್ ಹವರ್ಸ್ ಯೂಸ್ ಮಾಡ್ಬೋದು ವಾಟರ್ ರೆಸಿಸ್ಟೆಂಟು ನೀರಲ್ಲಿ ಬಿದ್ರು ಏನೂ ಪ್ರಾಬ್ಲಮ್ ಆಗೊಲ್ಲ ಫೋನ್ಗೆ ನೀರಲ್ಲಿ ಕೂಡ ನಾವು ಫೋ ವಿಡಿಯೋ ಮಾಡ್ಬೋದು ಇಲ್ಲ ಫೋಟೋಸ್ ತಗೋಬೋದು ಏನೂ ಪ್ರಾಬ್ಲಮ್ ಆಗೊಲ್ಲ ಫೋನ್ಗೆ ಸೈಜ್ ಏನಂದರೆ ಸಿಕ್ಸ್ ಪಾಯಿಂಟ್ ಟೂ ಇಂಟು ಥರ್ಟಿ ಒನ್ ಪಾಯಿಂಟ್ ಒನ್ ಇಂಟು ಝೀರೋ ಪಾಯಿಂಟ್ ತ್ರಿ ಟೂ ಇಂಚಸ್ ಇರುತ್ತೆ ಸೋ ವೆಯ್ಟ್ಲೆಸ್ಸು ಅಷ್ಟೊಂದು ವೆಯ್ಟ್ ಇರೊಲ್ಲ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೋಬೋದು ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿದೆ ನನ್ನ ಲೆಕ್ಕದಲ್ಲಿ ಯು ಕ್ಯಾನ್ ಬೈ ಐಫೋನ್ ಲೆವೆನ್ ಪ್ರೊ ಮ್ಯಾಕ್ಸ್ ಈಸ್ ಬೆಟರ್ ದ್ಯಾನ್ ಎವ್ರಿಥಿಂಗ್